ಹಲೋ ಕಸ್ಟಮರ್ ಕೇರಾ ಸರ್ ನಿನ್ನೆ ನಾನೊಂದು ಕ್ಯಾಬ್ ಬುಕ್ ಮಾಡಿದೆ ಅವರು ಇಲ್ಲಿಂದ ಕೆ ಆರ್ ಪುರಕ್ಕೆ ಜಾಸ್ತಿ ಅಮೌಂಟು ಇದಕ್ಕಿಂತ ಆ್ಯಪಲ್ಲಿ ತೋರ್ಸಿದ್ದಕ್ಕಿಂತ ಜಾಸ್ತಿ ಹನ್ನೆರಡು ರೂಪೀಸ್ ಕೇಳ್ತಾ ಇದ್ದಾರೆ ಏನಕ್ಕಂದರೆ ಏನೋ ರೂಡ್ ಆಗಿ ಮಾತಾಡ್ತಾ ಇದ್ದಾರವ್ರು ಯಾಕೆ ಸರ್ ಜಾಸ್ತಿ ಕೊಡಬೇಕು ನಾವು ಆ್ಯಪಲ್ಲಿ ಎಷ್ಟು ತೋರಿಸಿದೆ ಅಷ್ಟು ಅದಕ್ಕೆಲ್ಲ ಬುಕ್ ಮಾಡ್ಕೊತೀವಿ ನಾವು ಜಾಸ್ತಿ ಕೇಳಿದರೆ ಹೆಂಗ್ ಕೊಡಬೇಕು ನಾವು ಆ ಥರ ಇದು ಮಾಡ್ತಿದ್ರೆ ಕಮ್ ಕಸ್ಟಮರ್ಸ್ ಹತ್ತಿರ ತುಂಬ ಇದು ರ್ಯಾಷ್ ಆಗಿ ಬಿಹೇವ್ ಮಾಡಿದ್ರೆ ಇನ್ನೊಂದು ಸತಿ ಯಾರಾದರೂ ಕ್ಯಾಬ್ ಬುಕ್ ಮಾಡ್ಕೊತಾರ ನಿಮಗೆ ಕಂಪ್ನೀಗೆ ಹೆಸರು ಕೆಟ್ಟ ಹೆಸ್ರು ಬರತ್ತಲ್ಲ ಆ ಥರ ಎಲ್ಲ ಬಿಹೇವ್ ಮಾಡಿದರೆ ಹೆಂಗೆ ಎಷ್ಟು ಇದೆಯೋ ಅಷ್ಟೇ ತಗೋಳೋಕ್ಕೇಳಿ ಪ್ರೀತಿಯಿಂದ ಕೊಟ್ಟರೆ ತಗೋಬೇಕು ಅಷ್ಟೇ ಬಿಟ್ಟು ಇದು ಮಾಡಬಾರ್ದು ಶಿಸ್ತಾಗಿ ಕೊಡಿ ಕೊಡಿ ಅಂತ ರ್ಯಾಷಾಗಿ ಮಾತಾಡಬಾರ್ದು ನೋಡಿ ಇನ್ನೊಂದು ಸತಿ ಆ ಥರ ಕಂಪ್ಲೇಂಟ್ಸ್ ಬರಬಾರ್ದು ನಿಮ್ಮ ಕ್ಯಾಬ್ ಡ್ರೈವರ್ಗೆ ಸ್ವಲ್ಪ ಇದು ಮಾಡಿ ನೀವು ಅಷ್ಟೇ ಹಾಂ ಸರಿ ಸರ್ ಆಯಿತು